ನಮ್ಮ ದೇಶಕ್ಕೆ ಹಾಗು ವಿಶ್ವಕ್ಕೆ ಸಂಸ್ಕೃತಿ ಮತ್ತು ಸಾಮಾಜಿಕ ವಲಯದಲ್ಲಿ ಕರ್ನಾಟಕ ರಾಜ್ಯದ ಕೊಡುಗೆಗಳು ಅನೇಕ ಅನೇಕ ಅನೇಕ ಅನಂತ ಹೇಳೋದಕ್ಕೆ ಪದಗಳು ಸಾಲವು ಸಮಯವೂ ಸಾಲದು ಅಷ್ಟು ಕೊಡುಗೆಗಳನ್ನು ನಮ್ಮ ಕರ್ನಾಟಕ ರಾಜ್ಯ ನಮ್ಮ ದೇಶಕ್ಕೆ ಹಾಗು ವಿಶ್ವಕ್ಕೆ ಕೊಟ್ಟಿದೆ ಉದಾಹರಣೆಗೆ ವಚನ ಸಾಹಿತ್ಯ ಹನ್ನೆರಡನೆ ಶತಮಾನದಲ್ಲಿ ಬಂದಂತಹ ಶರಣರು ಕೊಟ್ಟಂತಹ ವಚನ ಸಾಹಿತ್ಯದ ಕೊಡುಗೆ ಅದನ್ನು ವರ್ಣಿಸಲು ಅಸಾಧ್ಯ ಅದರಲ್ಲಿ ಧರ್ಮ ಸಾಹಿತ್ಯ ವಿಜ್ಞಾನ ಆರೋಗ್ಯ ರಾಜಕೀಯ ಪ್ರತಿಯೊಂದು ಪ್ರತಿಯೊಂದು ಕ್ಷೇತ್ರವನ್ನು ಶರಣರು ತಮ್ಮ ವಚನದ ಮೂಲಕ ಪ್ರ ಪ್ರಸ್ತುತ ಪಡಿಸಿದ್ದಾರೆ ಅವತ್ತು ಅವರು ಮಾಡಿದ ಅನುಭವ ಮಂಟಪ ಇಂದಿನ ಪಾರ್ಲಿಮೆಂಟ್ ಈ ನಮ್ಮ ಸಂಸತ್ತಿಗೆ ಅದೇ ಒಂದು ಬೇಸ್ ಅದೇ ಒಂದು ತಳಪಾಯ ಅಂತ ಹೇಳ್ಬೋದು ಅಂದು ಶರಣರು ಸಮಾನತೆಯನ್ನು ಘೋಷಿಸಿದರು ಸ್ತ್ರೀಯರಿಗೆ ಸಮಾನತೆ ಇದ್ದಿಲ್ಲ ನ ಸ್ತ್ರೀ ಸ್ವಾತಂತ್ರ್ಯಮ್ ಅರ್ಹತಿ ಅಂತ ಒಂದು ಮಾತಿತ್ತು ಅಂದರೆ ಎಲ್ಲವು ಪುರುಷ ಪ್ರಧಾನವಾದಂತ ಸಮಾಜ ಸ್ತ್ರೀಯರು ಕೇವಲ ಅಡುಗೆ ಮನೆಗೆ ಮಾತ್ರ ಮೀಸಲಾಗಿದ್ದರು ಅವರು ಹೊರ ಬರುವಂತಿಲ್ಲ ಯಾವ ಥರದ್ದು ಅವರಿಗೆ ಶಿಕ್ಷಣ ಇಲ್ಲ ಯಾವುದ್ರಲ್ಲಿಯು ಅವ್ರು ಮುಂದುವರಿಯುವ ಹಾಗಿಲ್ಲ ಕೇವಲ ಅವರು ಅಡಿಗೆ ಮನೆಗೆ ಮೀಸಲಾದಂತವ್ರು ಆಗಿದ್ದರು ಆದರೆ ಹನ್ನೆರಡನೆ ಶತಮಾನದಲ್ಲಿ ಬಂದಂತ ಶರಣರು ಸ್ತ್ರೀಯರಿಗೆ ಸಮಾನತೆಯನ್ನು ಘೋಷಿಸಿದರು ಸ್ತ್ರೀ ಕುಲ ಯಾವಾಗ್ಲೂ ಶರಣರಿಗೆ ಋಣಿಯಾಗಿರಬೇಕು ಆ ಸಮಾನತೆಯನ್ನು ಘೋಷಿಸಿದ್ದರಿಂದ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದರಿಂದ ಅನೇಕ ಶರಣೆಯರು ಹುಟ್ಟಿಕೊಂಡರು ಅವರು ಬರೆದಂತಹ ಅನಕ್ಷರಸ್ಥರು ಅವರು ಆದರೂ ಅವರು ಬರೆದಂತ ವಚನ ಸಾಹಿತ್ಯ ಅದ್ವಿತೀಯವಾದದ್ದುಅಂದು ಅವರು ಏನೂ ಕಲಿಯಲಾರದ ಶರಣೆಯರು ಬರೆದಂತಹ ವಚನ ಸಾಹಿತ್ಯ ಇಂದು ಅನೇಕ ಡಿಗ್ರಿಗಳನ್ನು ಪಡೆದವರಿಗು ಕೂಡ ಅರ್ಥವಾ ಅರ್ಥವಾಗೊದಿಲ್ಲ ಆ ರೀತಿ ಅವರು ಬರೆದಿದ್ದಾರೆ ಅದಕ್ಕೆಲ್ಲ ಕಾರಣ ಶರಣರು ಕೊಟ್ಟಂತ ಸಮಾನತೆ ಶರಣರು ಜಾ ಜಾತ್ಯಾತೀತ ರಾಷ್ಟ್ರ ಅಂತ ನಾವು ಹೇಳಿಕೊಳ್ತೇವೆ ಆದರೆ ಅದನ್ನು ಅಂದೇ ಹನ್ನೆರಡನೆ ಶತಮಾನದಲ್ಲಿ ಅವರು ಮಾಡಿ ತೋರಿಸಿದರು ಜಾತಿ ನನ್ನ ಮನೆಯ ಜ್ಯೋತಿ ತಾಯಿ ಎಂದರು ಎಲ್ಲರೂ ಸರಿ ಸಮಾನರು ಹೊಲಸು ತಿಂಬುವನೆ ಹೊಲೆಯ ಎಂದರು ಕೇವಲ ಒಂದು ಉಚ್ಛ ಜಾತಿಯಲ್ಲಿ ಹುಟ್ಟಿದರೆ ಅವನು ಉಚ್ಛನಾಗೊದಿಲ್ಲ ಯಾರು ತಮ್ಮ ಸಂಸ್ಕಾರಗಳಿಂದ ಗಳಿಂದ ಯಾರು ಧರ್ಮದಿಂದ ಯಾರು ನಡೆದುಕೊಳ್ಳುತ್ತಾರೊ ಯಾರು ಹಿರಿ ಹಿರಿಯರಿಗೆ ಗೌರವ ಕೊಡುತ್ತಾರೊ ಗುರು ಹಿರಿಯರನ್ನು ಗೌರವಿಸುತ್ತಾರೊ ಅವರು ನಿಜವಾಗಿ ಉಚ್ಛ ಕುಲದವರು ಅಂತ ಶರಣರು ಹೇಳಿದರು ಅವರು ಜಾತಿ ಭೇದ ಮಾಡಲಿಲ್ಲ ಜಾತೀಯತೆಯನ್ನು ಹೊಡೆದು ಹಾಕಲು ಆಮೇಲೆ ಕೀಳರಿಮೆಯನ್ನು ಹೊಡೆದು ಹಾಕಲು ಅಸ್ಪೃಶ್ಯತೆಯನ್ನು ಹೊಡೆದು ಹಾಕಲು ಅವರು ಹೆಣಗಾಡಿದರು ಹಾಗಾಗಿ ಅನೇಕ ಕ್ರಾಂತಿಗಳೇ ನಡೆದವು ಆದರೂ ಅವ್ರು ಹೆದರಲಿಲ್ಲ ಆ ವಚನ ಸಾಹಿತ್ಯ ಎಂತಹ ಗಟ್ಟಿ ಸಾಹಿತ್ಯ ಅಂದರೆ ಅದನ್ನ ನಾವು ಓದಿದರೆ ಅದನ್ನು ನಮ್ಮ ಜೀವನದಲ್ಲಿ ನಾವೇನಾದರು ಅಳವಡಿಸಿಕೊಂಡಿದ್ದೇ ಆದರೆ ಜೀವನ ಪಾವನ ಆಗುತ್ತದೆ ಅವರು ಹೇಳಿದಂತ ಬಸವಣ್ಣವರು ಹೇಳಿದಂತ ವ ಸಪ್ತ ಸೂತ್ರಗಳು ಕಳ ಬೇಡ ಕೊಲ ಬೇಡ ಎಂತ ಏನು ಸಪ್ತ ಸೂತ್ರಗಳನ್ನು ಅವ್ರು ಹೇಳಿದ್ದಾರೆ ಅದನ್ನು ನಾವು ಜೀವನ್ದಲ್ಲಿ ಅಳವಡ್ಸಿಕೊಂಡಿದ್ದೇ ಆದರೆ ನಾವು ಉದ್ಧಾರ ಆಗೋದರ ಜೊತೆಗೆ ದೇಶ ಉದ್ಧಾರ ಆಗುತ್ತದೆ ವಿಶ್ವ ಉದ್ಧಾರ ಆಗುತ್ತದೆ ಅನ್ನೋದರಲ್ಲಿ ಸಂದೇಹವಿಲ್ಲ ಅಂತಹ ವಚನ ಸಾಹಿತ್ಯ ನಮ್ಮ ಕರ್ನಾಟಕದ್ದು ನಮ್ಮ ಕರ್ನಾಟಕದ ಕೊಡುಗೆ ದೇಶಕ್ಕೆ ಹಾಗು ವಿಶ್ವಕ್ಕೆ ಅಂತ ಹೇಳೋದ್ರಲ್ಲಿ ನಿಜವಾಗಿಯು ಭಾಳ ಹೆಮ್ಮೆ ಅನಿಸುತ್ತದೆ ಅನೇಕ ಶರಣರು ನೂರು ನೂರಾ ಎಪ್ಪತ್ತು ಶರಣರು ಸುಮಾರು ಶರಣರು ವಚನಗಳನ್ನು ಬರೆದ್ರು ಅವತ್ತಿಗೆ ಅಲ್ಲಿ ಮೂವತ್ತಮೂರು ಪರ್ಶೆಂಟ್ ಮಹಿಳೆಯರಿಗೆ ಕೊಡಬೇಕು ಅಂತ ಕಾನೂನು ಮಾಡಿದರು ನಮ್ಮ ದೇಶದಲ್ಲಿಅದು ಅಷ್ಟು ಈಝಿಯಾಗಿ ಜಾರಿಗೆ ಬರಲಿಲ್ಲ ಆದರೆ ಅಂದೇ ಅವರು ಆ ಅವ್ಕಾಶವನ್ನು ಶರಣರು ಮಹಿಳೆಯರಿಗೆ ಕಲ್ಪಿಸಿ ಕೊಟ್ಟಿದ್ದರು ಹಾಗಾಗಿ ಮಹಿಳೆಯರು ಅನೇಕ ವಚನಗಳನ್ನು ಬರೆದರು ಆಮೇಲೆ ಕಾಯಕವೇ ಶ್ರೇಷ್ಠ ಎಂದರು ದಾಸೋಹ ಶ್ರೇಷ್ಠ ಎಂದರು ಆಮೇಲೆ ಪ್ರಮಾಣಿಕವಾಗಿ ಬದುಕಬೇಕು ಅಂತಂದು ಬದುಕಿ ತೋರ್ಸಿದರು ಅವರು ಅವರ ಕೇವಲ ನುಡಿಯಲ್ಲಿಲ್ಲ ಅವರು ನುಡಿದಂತೆ ನಡೆದರು ನಡೆದಂತೆ ನುಡಿದರು ನಡೆ ನುಡಿ ಒಂದಾಗಿ ಬಾಳಿದರು ಶರಣರು ಅವರ ಜೀವನ ಆದರ್ಶ ಅವರ ಜೀವನ ಲೋಕಕ್ಕೆ ಮಾನ್ಯವಾದಂತದ್ದು ವಚನಗಳ ವಚನಗಳ ಸಂಗ್ರಹ ದೇಶಕ್ಕೆ ಒಂದು ಅಮೂಲ್ಯವಾದಂತಹ ಕೊಡುಗೆ ಇಡೀ ಕರ್ನಾಟಕದ್ದು ನಮ್ಮ ಕರ್ನಾಟಕದ್ದು ಅಂತ ಹೇಳೋದಕ್ಕೆ ಬಹಳ ಒಂದು ಗರ್ವ ಅನಿಸುತ್ತದೆ ಇನ್ನು ಕರ್ನಾಟಕ ಸಂಗೀತ ಕರ್ನಾಟಕ ಸಂಗೀತ ಪಿತಾಮಹ ಅನ್ನಿಸಿಕೊಂಡವ್ರು ಪುರಂದರದಾಸರು ಅನೇಕ ದಾಸ ವರ್ಣರು ಕೂಡ ನಮ್ಮ ಕರ್ನಾಟಕದಲ್ಲಿ ಆಗಿ ಹೋಗಿದ್ದಾರೆ ಅವರು ಬರೆದಂತಹ ದಾಸ ಸಾಹಿತ್ಯ ಅದು ಕೂಡ ಶ್ರೇಷ್ಠವಾದಂತ ಒಂದು ಸಾಹಿತ್ಯ ಪ್ರಕಾರ ಹಾಗು ಕರ್ನಾಟಕದ ಕೊಡುಗೆ ಅವರು ಕುಲ ಕುಲ ಎಂದು ಏಕೆ ಹೊಡೆದಾಡುವಿರಿ ಕುಲದ ಕುಲ ಕುಲ ಎಂದು ಏಕೆ ಹೊಡೆದಾಡುವಿರಿ ಎಂದು ಕನಕದಾಸರು ಅಂದರೆ ಉದರ ನಿಮಿತ್ತಂ ಬಹುಕೃತ ವೇಷಮ್ ಹೊಟ್ಟೆ ಪಾಡಿಗಾಗಿ ವೇಷ ಧರಿಸಬೇಕು ಅಂತ ಪುರಂದರದಾಸರು ಹೇಳಿದರೆ ಹೀಗೆ ಜಗನ್ನಾತದಾಸರು ಕನಕದಾಸರು ಪುರಂದರದಾಸರು ಅನೇಕ ದಾಸ ವರೇಣ್ಯರು ನಮ್ಮ ಕರ್ನಾಕಟದಲ್ಲಿ ಆಗಿ ಹೋಗಿದ್ದಾರೆ ಹಾಗು ತಮ್ಮ ಅಮೂಲ್ಯವಾದ ಒಂದು ಕೊಡುಗೆಯನ್ನು ಬಿಟ್ಟು ಹೋಗಿದ್ದಾರೆ ಅದು ಇಂದಿಗು ಪ್ರಸ್ತುತ ಎಂದೆಂದಿಗು ಪ್ರಸ್ತುತ ಅದು ವಿಶ್ವಮಾನ್ಯವಾದದ್ದು ಅಗ್ರಮಾನ್ಯವಾದದ್ದು ಅಗ್ರ ಪಂಕ್ತಿಯಲ್ಲಿ ನಿಲ್ಲುವಂತಹದ್ದು ಇನ್ನು ತಂತ್ರಜ್ಞಾನಕ್ಕೆ ಬಂದರೆ ತಂತ್ರಜ್ಞಾನದಲ್ಲಿಯೂ ಕೂಡ ಕರ್ನಾಟಕದ ಕೊಡುಗೆ ಅಪಾರವಾಗಿದೆ ಅನೇಕ ನಮ್ಮ ಕನ್ನಡಿಗರು ವಿಜ್ಞಾನಿಗಳಾಗಿದ್ದಾರೆ ಆ ವಿಜ್ಞಾನದ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಮೊನ್ನೆ ಮೊನ್ನೆ ತಾನೆ ನಡೆದಂತಹ ಚಂದ್ರಯಾನದಲ್ಲಿ ಮೊನ್ನೆ ಮೊನ್ನೆ ನಡೆದಂತಹ ಚಂದ್ರಯಾನದಲ್ಲಿ ಅನೇಕ ನಮ್ಮ ಕರ್ನಾಟಕದ ವಿಜ್ಞಾನಿಗಳು ಪಾಲ್ಗೊಂಡಿದ್ದರು ಅಂತ ಎಲ್ಲರಿಗು ಗೊತ್ತಿದೆ ಅಂದರೆ ಜಗತ್ತು ಬೆರಗಾಗಿ ಕರ್ನಾಟಕವನ್ನು ನೋಡುವಂತೆ ಮಾಡಿದ್ದು ನಮ್ಮ ಕರ್ನಾಟಕದ ವಿಜ್ಞಾನಿಗಳು ನಮ್ಮ ಕರ್ನಾಟದ ಶರಣರು ನಮ್ಮ ಕರ್ನಾಟಕದ ದಾಸ ವರೇಣ್ಯರು ಅವರ ಕೊಡುಗೆ ನಿಜವಾಗಿಯೂ ಅಪಾರವಾದದ್ದು ವಿಶ್ವ ಮೆಚ್ಚುವಂತಹದ್ದು ದೇಶ ಹೆಮ್ಮೆ ಪಡುವಂತಹದ್ದು ಮತ್ತು ಸಂಗೀತ ಆ ಸಂಗೀತ ಸಂಗೀತ ಮ್ಯೂಜಿಕ್ ಈಸ್ ನಾಟ್ ಎ ಸೌಂಡ್ ಇಟ್ ಈಸ್ ಟು ಬಿ ಫೆಲ್ಟ್ ಇಟ್ ಈಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳ್ತಾರೆ ಈ ಸಂಗೀತ ಎಲ್ಲ ಪ್ರಾಣಿ ಪಕ್ಷಿಗಳು ಮನುಷ್ಯ ಕುಲ ಎಲ್ಲ ಜೀವಿಗಳು ಇಷ್ಟಪಡುವಂತಹದ್ದು ಸಂಗೀತ ಇದು ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಈ ಸಂಗೀತದಲ್ಲಿಯೂ ಕೂಡ ನಮ್ಮ ಕರ್ನಾಟಕ ರಾಜರ ಕೊಡುಗೆ ಅಪಾರ ಅನೇಕ ಅನೇಕ ಸಂಗೀತಗಾರರು ಅನೇಕ ವಾದ್ಯಗಾರರು ಅನೇಕ ಸಂಗೀತವನ್ನು ಅಳವಡಿಸಿಕೊಂಡವರು ಸಂಗೀತವೇ ತಮ್ಮ ಜೀವ ಎಂದು ಉಸಿರಾಡಿದವರು ಅನೇಕರು ನಮ್ಮ ಕರ್ನಾಟಕದವರು ಭೀಮ್ಸೇನ್ ಜೋಶಿ ಆಗಿರ್ಬೋದು ಶ್ಯಾಮಲ ಭಾವಿ ಆಗಿರ್ಬೋದು ಅನೇಕರು ಅನೇಕ ಅನೇಕರು ಗುರುರಾಜ ಹೊಸಕೋಟೆ ಆಗಿರ್ಬೋದು ಬಸವರಾಜ ರಾಜಗುರು ಆಗಿರ್ಬೋದು ಪಂಡಿತ ಪುಟ್ಟರಾಜ ಪಂಡಿತ್ ಪುಟ್ಟರಾಜ ಗವಾಯಿಗಳಾಗಿರ್ಬೋದು ಒಬ್ಬರೇ ಇಬ್ಬರೇ ಹೇಳುತ್ತಾ ಹೋದರೆ ಮಲ್ಲಿಕಾರ್ಜುನ ಮನ್ಸೂರವರಾಗಿರ್ಬೋದು ಗಂಗೂಬಾಯಿ ಹಾನಗಲ್ ಆಗಿರ್ಬೋದು ಅನೇಕರು ಅನೇಕರು ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿ ಕರ್ನಾಟಕದ ಭುವನೇಶ್ವರಿ ತಾಯಿಯ ಪತಾಕೆಯನ್ನು ಎತ್ತಿ ಹಿಡಿದಿದ್ದಾರೆ ವಿಶ್ವ ಮಾನ್ಯರಾಗಿದ್ದಾರೆ ವಿಶ್ವದಲ್ಲಿ ನಮ್ಮ ಕರ್ನಾಟಕದ ಹೆಸರನ್ನು ಹೀಗೆ ಅನೇಕ ಅನೇಕ ಕಲೆ ಸಾಹಿತ್ಯ ಮತ್ತು ಸಂಗೀತ ವಿಜ್ಞಾನ ತಂತ್ರಜ್ಞಾನ ಎಲ್ಲದರಲ್ಲಿಯು ನಮ್ಮ ಕರ್ನಾಟಕದ ಕೊಡುಗೆ ಅಪಾರವಾಗಿದೆ ಅದು ನ್ಯಾನೋ ತಂತ್ರಜ್ಞಾನ ತಂತ್ರಜ್ಞಾನದಲ್ಲಂತು ಕರ್ನಾಟಕದ ಕೊಡುಗೆ ಶ್ರೇಷ್ಠ ಮಟ್ಟದ್ದು ಹೇಳಿಕೊಳ್ಳುವಂತಹದ್ದು ದೇಶದ ಹೆಸರು ಉಳಿಸುವಂತಹದ್ದು